ನನ್ನ ಎರಡನೇ ಪ್ರಡಕ್ಟ್ ಬಂದುಬಿಟ್ಟು ನಾನು ಕ್ಯಾಮ್ರಾನ ಆರ್ಡ್ರ್ ಮಾಡಿದ್ದೆ ಕ್ಯಾಮ್ರ ನೋಡಿದಾಗ ಖುಷಿ ಆಯ್ತು ಆದ್ರ್ ಅದನ್ನ ತಗದ್ದಾಗ ಎಲ್ಲ ಅದ್ರ ಮೇಲೆ ಗೆರೆ ಗೆರೆ ಆಗಿತ್ತು ಆಮೇಲೆ ಅದೆಲ್ಲ ಹಾಳಾದಂಗಾಗಿತ್ತು ಏನು ಯೂಸ್ ಮಾಡಿಕೊಟ್ಟಿದ್ದಾರೇನೊ ಅನ್ನೊ ರೀತಿಯಲ್ಲಿ ಆ ಕ್ಯಾಮ್ರಾ ಬಂದಿತ್ತು ನನಗೆ ಆ ಕ್ಯಾಮ್ರಾದ ಬಗ್ಗೆ ಹೇಳಬೇಕು ಅಂತ ಅಂದರೆ ಯಾವುದೊ ಒಂದು ಚಿತ್ರಾನ ಅದ್ರಲ್ಲಿ ತೆಗ್ದ್ರುನೂ ಅದು ಏನು ರಿಯಾಕ್ಟ್ ಆಗ್ತಾನೆ ಇರಲಿಲ್ಲ ನಾವು ಅಲ್ಲಿರೋ ನಿಸರ್ಗನೆ ಬೇರೆ ಇತ್ತು ಇದ್ರಲ್ಲಿ ಬರೊ ಇದ್ರಲ್ಲಿ ಬರೊ ಫೋಟೋನೆ ಬೇರೆ ಇತ್ತು ಇದ್ರಲ್ಲಿ ಹೆಂಗೆ ಬರ್ತಿತ್ತಪ್ಪ ಅಂತ ಅಂದ್ರೆ ಮಂಜು ಮಂಜಾಗಿ ನಾವೇನು ಅಲ್ಲಿಲ್ವೇನೊ ಅಲ್ಲಿ ಆ ಕ್ಯಾಮ್ರಾ ಒಳಗಿರುವಂತಹ ಆ ಚಿತ್ರ ಏನೈತಲ್ಲ ಬಂದಿರುವಂಥ ಮೂಡಿರುವಂಥ ಚಿತ್ರ ನಾವು ನಿಂತಿರುವ ಕಡೆ ಅದು ಇಲ್ವೇನೊ ಅನ್ನೋ ಥರಾನೆ ಬರ್ತಿತ್ತು ಸರಿಯಾಗೆ ಬರ್ತಿರಲಿಲ್ಲ ನಂಗೆ ನಂಗೆ ಅದರಿಂದ ತುಂಬಾ ನಿರಾಸೆ ಆಗಿತ್ತು ಅದನ್ನು ನಾನು ನಮ್ಮ ಚಿಕ್ಕಪ್ಪನ ಮದುವೆಗೆ ಇರಲಿ ಅಂತ ಅಂದು ಆರ್ಡ್ರ್ ಮಾಡಿದ್ವಿ ಅದರಿಂದ ನಮಿಗೆ ನಂಗೆ ತುಂಬಾ ಲಾಸ್ ಆಯಿತು ಆಮೇಲೆ ಅದ್ರ ಯಾವುದೇ ಒಂದು ನೈಸರ್ಗಿಕ ವಾಗಿ ಯಾವುದೇ ಒಂದು ಚಿತ್ರ ಕರ್ಸಕ್ಕೆ ಹೋದರೂನು ಅದ್ರಿಂದ ಯಾವುದೇ ಚಿತ್ರಾನೂ ಸಹ ಸರಿಯಾಗಿ ಬರ್ತಿರಲಿಲ್ಲ ಎಲ್ಲ ಮಂಜು ಮಂಜಾಗಿ ಕಾಣೋದು ಆಮೇಲೆ ಅದರಲ್ಲಿ ಯಾವುದೇ ಸರಿ ಎಫೆಕ್ಟ್ ಹಾಕೋಕ್ಕೂ ಬರ್ತಿದ್ದು ಬರ್ತಿರಲಿಲ್ಲ ಆಮೇಲೆ ಬಣ್ಣದ ಎಲ್ಲ ಪೆನ್ಗಳೆಲ್ಲ ಯಾವು ಸರಿಯಾಗಿ ಅದೇ ಅದರಲ್ಲಿ ಉಪಯೋಗಿಸ್ಕೊಳಕ್ಕೆ ಆಗ್ತಿರಲಿಲ್ಲ ಅದಕ್ಕಾಗಿ ಅದ ಕೊನೆದಾಗಿ ಹೇಳ್ಬೇಕು ಅಂತ ಅಂದ್ರೆ ಕ್ಯಾಮ್ರ ಚೆನ್ನಾಗೆ ಇರಲಿಲ್ಲ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ